ರಾಜಕೀಯ ಭಾರತದ ರಾಜಕೀಯವನ್ನು ಎಂಬತ್ತು ವರ್ಷಗಳ ಕಾಲ ಕಾಂಗ್ರೆಸ್ನವರು ಆಳಿದ್ದಾರೆ ಆದರೆ ಎರಡು ಸಾವಿರದ ಹದಿನೈದರಿಂದ ನಮ್ಮ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿಯಿಂದ ಲೋಕಸಭೆಯಲ್ಲಿ ಬಹುಮತಗೊಂಡು ಆಡಳಿತವನ್ನು ನಡೆಸುತ್ತಿದ್ದಾರೆ ಹೀಗಾಗಿ ನಮ್ಮ ದೇಶಕ್ಕೆ ಬಹಳ ತುಂಬ ಸಂತೋಷವಾಗಿದೆ ಮತ್ತು ಸಂತೋಷವಾಗಿದೆ ಮತ್ತು ಕೂಡ ನಮಗೆ ಹೆಮ್ಮೆ ಇದೆ ನಮ್ಮ ಭಾರತದ ಪ್ರಧಾನಿ ಅವರು ನರೇಂದ್ರ ಮೋದಿ ಅಂತ ಹೇಳುವುದಕ್ಕೆ ನಮಗೆ ಸಂತೋಷವಾಗುತ್ತಿದೆ ಯಾಕಂದರೆ ಇವರು ನಮ್ಮ ಸಾವಿರದ ಒಂಬೈನೂರ ನಲ್ವತ್ತೇಳು ಸ್ವತಂತ್ರ ಬಂದಾಗ್ಲಿಗು ಕಾಂಗ್ರೆಸ್ನವರು ಎಂಬತ್ತು ವರ್ಷ ಆಳ್ವಿಕೆ ಮಾಡಿದ್ರು ಯಾವುದೇ ರೀತಿ ನಮ್ಮ ಇಂಡಿಯಾವನ್ನು ಡೆವಲಪ್ಮೆಂಟ್ ಮಾಡಿಲ್ಲ ಏನೂ ಮಾಡಿಲ್ಲ ಇಂದಿರಾಗಾಂಧಿ ಆಳ್ವಿಕೆ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ನಾಲ್ಕರಲ್ಲಿ ನಾವು ಬೇರೆ ದೇಶಕ್ಕೆ ನಾವು ಸಾಲ ತಂದು ಬೇರೆ ದೇಶದಿಂದ ಸಾಲ ತಂದು ನಮ್ಮ ಇಂಡಿಯಾವನ್ನು ಆಳ್ವಿಕೆ ಮಾಡ್ತಿದ್ವಿ ಹೀಗಾಗಿ ಇದರಿಂದ ತುಂಬ ಲಾಸ್ ಆಗಿತ್ತು ಮತ್ತು ನಮ್ಮಲ್ಲಿ ಸೋರ್ಸಸ್ ಏನೂ ಇಲ್ಲ ರೈತ್ರುಗಳಿಗೆ ಒಳ್ಳೊಳ್ಳೆಯ ಟೆಕ್ನಾಲಜಿಗಳು ಇಲ್ಲ ಏನಿಲ್ಲ ಬರೀ ರಾಜಕೀಯ ಕುತಂತ್ರದಿಂದ ಅವರ ಬೇಳೆಕಾಳುಗಳನ್ನು ಬೇಯಿಸೋಕೆ ಮಾತ್ರ ರಾಜಕೀಯ ಮಾಡಿದ್ದರೆ ವಿನಹ ನಮ್ಮಂಥ ಸಾವಿರಾರು ಎಷ್ಟೋ ಭಾರತ ಇಂಡಿಯಾದಲ್ಲಿ ಏನೂ ಕೊಡಲಿಲ್ಲ ಹಾಗೇ ನಂಬರ್ ಒನ್ ಮೇನ್ ಒಂದು ದೇಶ ರಕ್ಷಣೆ ಮಾಡಬೇಕಾದ್ರೆ ಹಾರ್ಮಿ ಕೂಡ ತುಂಬ ಮುಖ್ಯ ಹಾಗಾಗಿ ಹಾರ್ಮಿದವರಿಗೂ ಸಹ ಒಂದು ಜಾಕೆಟ್ ಪ್ರೂಪ್ ಇಲ್ಲ ಬುಲೆಟ್ ಪ್ರೂಪ್ ಇಲ್ಲ ಏನೂ ಇಲ್ಲ ಎ ಕೆ ಫಾರ್ಟೀಸ್ ಥರ ಗನ್ ಇಲ್ಲ ಏನಿಲ್ಲ ಹಾಗಾಗಿ ಬೇರೆ ದೇಶಗಳು ಬಂದ್ಬಿಟ್ಟು ನಮ್ಮ ಭಾರತವನ್ನು ಶತ್ರುಗಳು ಉಗ್ರರು ಬಂದು ನಮ್ಮ ಭಾರತವನ್ನು ಓಡಿಸ್ತಿದಾರೆ ಇದರಿಂದ ನಮಗೆ ತುಂಬ ಸೈನಿಕರು ಸತ್ತೋದ್ರು ಹೀಗಾಗಿ ಅವರ ಫ್ಯಾಮಿಲಿಗಳು ಕೂಡ ಸಹ ಅವ್ರಿಗೆ ತೊಂದರೆ ಆಗುತ್ತಿದ್ದು ಯಾಕಂದರೆ ಜೀವನದಲ್ಲಿ ತಂದೆ ತಾಯಿಗಳಿಗೆ ಒಬ್ಬನೇ ಮಗನಿದ್ದ ಆಸೆಪಟ್ಟಂತೆ ಆರ್ಮಿ ಸೇರಿದ ಕ್ಷಣ ಅವನು ನಮ್ಮ ದೇಶ ಅಭಿಮಾನವನ್ನು ಇಟ್ಟುಕೊಂಡು ಹೋರಾಡ್ತಿರುತ್ತಾನೆ ಆಗ ಅವನಿಗೇ ರಕ್ಷಣೆ ಇಲ್ಲ ಅಂದರೆ ಎಂಥ ರಾಜಕೀಯ ಇದು ಹೀಗಾಗಿ ಭಾರತದ ಕಾಂಗ್ರೆಸ್ನವರು ಸುಮ್ಮನೆ ಆಶ್ವಾಸನೆ ಕೊಡುತ್ತಿದ್ದಾರೇ ವಿನಹ ಏನನ್ನೂ ಸಹ ಜಾರಿಗೆ ತರುತ್ತಿಲ್ಲ ದುಡ್ಡು ನಮ್ಮ ಹತ್ತಿರ ಆ ಟ್ಯಾಕ್ಸು ಈ ಟ್ಯಾಕ್ಸ್ ಆ ಜಿ ಎಸ್ ಟಿ ಈ ಜಿ ಎಸ್ ಟಿ ಸೆಂಟ್ರಲ್ ಎಲ್ಲ ವಲಯಗಳಲ್ಲೂ ಕೂಡ ಡಿ ಎಸ್ ಟಿ ಹೇರಿದ್ದಾರೆ ಇದರಿಂದ ನಮ್ಮ ಗ್ರಾಹಕರಿಗೆ ತುಂಬ ಅನ್ಯಾಯವಾಗುತ್ತಿದೆ ಸುಮ್ಮನೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಈ ಭಾರತದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ನವಂಬರ್ ಇಪ್ಪತ್ತಾರರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನ ತಂದಿದ್ದರೂ ಸಹ ಅವರು ಏನು ಹೇಳಿದಾರೆ ಅಂದರೆ ವರ್ಷಕ್ಕೆ ತಕ್ಕಂತೆ ನಿಮ್ಮ ಜನರ ಅಭಿಪ್ರಾಯ ತಕ್ಕಂತೆ ಬದಲಾವಣೆ ತಕ್ಕಂಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಆದರೆ ಈ ಸರ್ಕಾರದವರು ಬಾ ಅಂತ ಈ ಸರ್ಕಾರದವರು ಏನು ಮಾಡುತ್ತಿದ್ದಾರೆ ಅಂದರೆ ಈ ಥರ ಹೇಳಿದ ಕ್ಷಣ ಅವರು ಯಾವುದೇ ರೀತಿ ಮಾಡುತ್ತಿಲ್ಲ ಶೇಕಡಾ ಮೂವತ್ಮೂರು ಪರ್ಸೆಂಟ್ ಮಹಿಳೆಯರಿಗೇ ಶೇಕಡಾ ಟ್ವೆಂಟಿ ಟೂ ಪರ್ಸೆಂಟು ಗಂಡಸಿಗೆ ಯೂತ್ಸಿಗೆ ತರ್ಟಿ ಪರ್ಸೆಂಟ್ ಕೊಟ್ಟು ಹೀಗಾಗಿ ಈ ಥರ ಮಾಡುತ್ತಿದ್ದಾರೆ ಆದರೆ ಈ ರಾಜಕೀಯದಲ್ಲಿ ಕಾಂಗ್ರೆಸಿನವರು ಅಷ್ಟಕ್ಕಷ್ಟೆ ಆದರೆ ನಮ್ಮ ಭಾರತದ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ಡಾಕ್ಟರ್ ಬಿ ಆರ್ ಡಾಕ್ಟರ್ ಮನ್ಮೋಹನ್ ಸಿಂಗ್ಗೂ ಕೂಡ ಆಗಿನ ಕಾಲದಲ್ಲಿ ಸ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇದ್ದರೂ ಏನಿಲ್ಲ ಅವ್ರು ಒಂದು ಒಂದು ಒಳ್ಳೆಯ ತಂದಿದ್ದರಂದ್ರೆ ಜಿ ಡಿ ಪಿ ಜಾರಿಗೆ ತಂದ್ರು ಇದರಿಂದ ಎಲ್ಲ ಗ್ರಾಹಕರಿಗೂ ಅನುಕೂಲ ಆಯಿತು ಕೆಲವೊಂದು ಕಂಪ್ನಿಗಳು ಖಾಸಗೀಕರಣ ಆದವು ಖಾಸಗೀಕರಣ ಆಗಿದ್ದರಿಂದ ಯೂತ್ಸಿಗೆ ನಮಗೆ ಕೆಲಸ ಸಿಕ್ತು ಕೆಲಸ ಸಿಕ್ದ ತಕ್ಷಣ ಎಕನಾಮಿಕ್ ಡೆವಲಪ್ಮೆಂಟ್ನ್ ಆಯಿತು ಎಕನಾಮಿಕ್ ಡೆವಲಪ್ಮೆಂಟ್ ಆ ಆದ ತಕ್ಷಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಂಡಿಯಾ ಬೆಳೀತು ಇಂಡಿಯಾ ಬೆಳೆದ ತಕ್ಷಣ ಆದರೆ ಬೇರೆ ಬೇರೆ ದೇಶಕ್ಕೆ ತಕ್ಕಂತೆ ಹೋಲ್ಸಿದ್ರೆ ನಾವು ಭಿಕ್ಷೆ ಬೇಡುವ ದೇಶವಾಗಿತ್ತು ನಮ್ಮ ದೇಶ ಹಾಗಾಗಿ ಇಲ್ಲಿ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಏನು ಮಾಡಿದರೂ ಅಷ್ಟುಕ್ಕಷ್ಟೇ ಯಾರಾದ್ರೂ ಒಬ್ಬರು ಉದ್ಧಾರ ಮಾಡ್ತೇನೆ ಅಂದ್ರೆ ಒಬ್ಬರು ಕಾಲು ಎಳಿತಾನೆ ಇರ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕಿಂತ ಬೆಟ್ರು ನಮ್ಮ ನರೇಂದ್ರ ಮೋದಿಯವರು ಅಮೇರಿಕಾ ಸ್ವಿಜ್ಜರ್ಲ್ಯಾಂಡ್ ಲಂಡನ್ ಚೀನಾ ರಷ್ಯಾ ಆಶ್ರೇಲಿಯಾ ತಕ್ಕಂತ ಭಾರತ ಬಿಟ್ಟು ಉಳಿದ ಎಲ್ಲ ಕಂಟ್ರಿಗಳಲ್ಲೂ ಪೇಮಸ್ ಆಗಿದೆ ಇಂಡ್ಯಾ ಇವತ್ತಿನ ದಿನ ಇಂಡ್ಯಾದಲ್ಲಿ ಇರತಕ್ಕಂಥ ಸೋರ್ಸಸನ್ನೇ ಅವರು ಬಂದು ಆಮದು ಮಾಡಿಕೊಂಡೋಗ್ತಿದಾರೆ ನಾವು ರಫ್ತು ಮಾಡಿ ಆಮದು ಮಾಡ್ತಿರತಕ್ಕಂಥ ಅವರು ಖಾಸಗೀಕರಣ ಕೆಲವೊಂದು ಕಂಪ್ನಿಗಳಿಗೆ ಕೊಟ್ಟು ಮೊನ್ನೆ ಮಂಗಳೂರು ವಿಮಾನ ನಿಲ್ದಾಣವನ್ನು ಖಾಸಗೀಕರಣ ಮಾಡಿದರು ಮೋದಿಯವರು ಇದರಿಂದ ತುಂಬ ಅನುಕೂಲ ಆಗಿದೆ ಈ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಂಗ್ಳೂರು ಏರ್ಪೋರ್ಟನ್ನು ಸಹ ಯಾವುದೇ ಡೆವಲಪ್ಮೆಂಟ್ ಮಾಡಿರ್ಲ ಇದರಿಂದ ಬರತಕ್ಕಂಥ ಪ್ಯಾಸೆಂಜರ್ಗೆ ತುಂಬ ಕಷ್ಟವಾಗ್ತಿತ್ತು ಉದಾಹರಣೆ ಗಾಡಿ ಉದಾಹರಣೆ ಪ್ಯಾಕಿಂಗ್ ಉದಾಹರಣೆ ಸೆಕ್ಯೂರಿಟಿ ಯಾವುದೇ ತರಹದ ಸೋರ್ಸಸ್ ಇರ್ತಿಲ್ಲ ಉದಾಹರಣೆ ಅಲ್ಲಿ ಡ್ರಿಂಕಿಂಗ್ ವಾಟರ್ ಪಾರ್ಕಿಂಗ್ ಯಾವುದೇ ಥರ ತೊಂದ್ರೆ ಇಲ್ಲ ನಾವು ಕೊಟ್ಟಿರತಕ್ಕಂಥ ದುಡ್ಡಲ್ಲೇ ಅವರು ಮಜಾ ಮೋಜು ಮಸ್ತಿ ಮಾಡಿಕೊಂಡು ನಮ್ಮ ದೇಶವನ್ನು ಹಾಳು ಮಾಡಿಬಿಟ್ಟರು ಆದರೆ ಬಿ ಜೆ ಪಿ ಸರ್ಕಾರ ಇವತ್ತಿನ ದಿನ ನರೇಂದ್ರ ಮೋದಿಯವ್ರು ಎಲ್ಲ ದೇಶಗಳಿಗೆ ಪೇಮಸ್ ಆಗಿದ್ದಾರೆ ಮತ್ತು ನಮ್ಮಂಥ ಯುವಕರಿಗೆ ಸ್ವಾಮಿ ವಿವೇಕಾನಂದ ಯೋಜನೆ ಮಹಿಳೆಯರಿಗೆ ಸ್ವಸಹಾಯ ಸಂಘಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ಕರ್ನಾಟಕದ ಎಸ್ ಸಿ ಎಸ್ ಟಿ ಜನಗಳಿಗೆ ಬೋರ್ವೆಲ್ ಉಚಿತ ಬೋರ್ವೆಲ್ ಕೊಡ್ತಿದ್ದಾರೆ ಹಾಗೇ ಮತ್ತು ಅತಿ ದೊಡ್ಡ ಕರ್ನಾಟಕದ ಆರ್ಮಿ ಥರ ಇರತಕ್ಕಂಥ ರೈತರ ಮಕ್ಕಳಿಗೆ ಕಾಲರ್ಶಿಪ್ ನೀಡುತ್ತಿದ್ದಾರೆ ಪಿ ಯು ಸಿಗೆ ಎರಡೂವರೆ ಸಾವಿರ ಡಿಗ್ರಿ ಸ್ಟೂಡೆಂಟ್ಗೆ ಐದು ಸಾವಿರ ಲಾ ಸ್ಟುಡೆಂಟಿಗೆ ಏಳೂವರೆ ಸಾವಿರ ಆದರೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗಿಂತ ಐನೂರು ರೂಪಾಯಿ ಹೆಚ್ಚಿನದಾಗಿ ನೀಡುತ್ತಿದ್ದಾರೆ ಅವರಿಗೆ ಅಗತ್ಯವಾದ ಸೇವೆಗಳನ್ನು ಕೊಡಲು ಭಾಳ ತುಂಬ ಶ್ರಮಪಡುತ್ತಿದ್ದಾರೆ ಮತ್ತು ನಮ್ಮ ನೆಚ್ಚಿನ ರಾಜಕೀಯ ಅವರನ್ನು ಭೇಟಿಯಾಗುವ ಅವಕಾಶ ಸಿಕ್ಕರೆ ನನಗೆ ಎಲ್ಲ ಡಿಸ್ಟಿಕ್ಕಲ್ಲಿ ಸ್ಟ್ಯಾಚ್ಯೂ ಮತ್ತು ಕಾರ್ಯಕ್ರಮಗಳನ್ನು ಮಾಡುವ ಬದಲು ಎಲ್ಲ ಡಿಸ್ಟಿಕ್ ಕಡೆಗಳಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಿಗ್ತಕ್ಕಂಥ ಒಂದೊಂದು ಕಂಪ್ನಿಯನ್ನು ನೀವು ಸ್ಥಾಪಿಸಿದರೆ ಬೇರೆ ಬೆಂಗ್ಳೂರು ಒಂದೇ ಸಿಲಿಕಾನ್ ಸಿಟಿಯಲ್ಲಿ ನೀವು ಸ್ಥಾಪಿಸಿದರೆ ಬೇರೆ ಡಿಸ್ಟಿಕ್ ಜಿಲ್ಲೆಗಳಲ್ಲಿ ದಾವಣಗೆರೆ ತುಮಕೂರು ಚಿತ್ರದುರ್ಗ ಮೊಳಕಾಲ್ಮೂರು ಈ ಥರ ಪೇಮಸ್ ಆಗಿರತಕ್ಕಂಥ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರತಕ್ಕಂಥ ಮೊಳಕಾಲ್ಮೂರು ಸೀರೆ ಫೇಮಸ್ ಹಾಗಾಗಿ ಆ ಜಿಲ್ಲೆಯಲ್ಲಿ ಏನೇನು ಪ್ರಮುಖ ಬೆಳೆ ಏನೇನು ಕಲ್ಚರ್ ಇದೆ ಏನೇನು ಸಾಹಿತ್ಯ ಇದೆ ನೀವು ಅದಕ್ಕೆ ಒತ್ತು ಕೊಟ್ಟರೆ ಇನ್ನು ನಮ್ಮ ಇಂಡ್ಯಾವನ್ನು ನೀವು ಡೆವಲಪ್ ಮಾಡ್ಬೋದು ಸಹ ಡೆವ್ಲಪ್ ಮಾಡಿದ್ರೂ ಸಹ ನೀವು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯುವಾಗೆ ಡೆವಲಪ್ ಮಾಡಬೇಕು ವಿನಹ ಈಗ ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಾರಲ್ಲ ಹಾಗೆ ಮಾಡತಕ್ಕದ್ದಲ್ಲ ಮತ್ತು ನಾನು ಅವರನ್ನು ಭೇಟಿಯಾದರೆ ಎಲ್ಲ ಡಿಸ್ಟಿಕ್ಕಿಗೆ ಒಂದೊಂದು ಕಂಪ್ನಿ ಕೊಡಿ ಒಂದು ಸೋಲಾರ್ ಕಂಪ್ನಿ ಕೊಡಿ ಅದರಿಂದ ಸಾವಿರಾರು ಯುವಕರಿಗೆ ಯೂತ್ರಿಗೆ ಉದ್ಯೋಗ ಸಿಗುತ್ತೆ ಹಾಗೇ ಮತ್ತು ಯಾವ್ದಾದ್ರೂ ಒಂದು ಶೋರೂಮ್ ಕೊಡಿ ಅದ್ರಿಂದ ಯಾವ್ದಾದ್ರೂ ಒಂದು ವ್ಯವಸ್ಥೆ ಆಗುತ್ತೆ ಯಂಪ್ಲಾಯ್ಮೆಂಟು ಉದ್ಯೋಗ ಡೆವಲಪ್ಮೆಂಟ್ ಆದಾಗೆಲ್ಲ ನಮ್ಮ ಆದಾಯ ಜಾಸ್ತಿ ಆಗುತ್ತೆ ಆದಾಯ ಜಾಸ್ತಿ ಆದ ತಕ್ಷಣ ನಮ್ಮ ತುಟ್ಟಿ ಉದ್ಯೋಗಗಳಾಗುತ್ತೆ ಉದ್ಯೋಗ ಸಕ್ಕತ್ತಾಗಿ ಬೆಳೆಯುತ್ತೆ ರಾಜಕೀಯ ಹಾಗೇ ನಮ್ಮ ಇಂಡಿಯಾವನ್ನು ಕೂಡ ಡೆವಲಪ್ಮೆಂಟ್ ಮಾಡ್ಬೋದು ಹಾಗೇ ಮತ್ತು ನಾನು ಇಸ್ ನರೇಂದ್ರ ಮೋದಿ ಅವರತ್ರ ಇಷ್ಟಪಡೋದು ಸಂಗತಿಗಳು ಯಾವುಯಾವು ಅಂತಂದರೆ ಅವರು ಸುಮ್ಮನೆ ವಿನಾಕಾರಣ ನಾನು ಭಾರತಕ್ಕೆ ಬರ್ತೀನಿ ಬೆಂಗ್ಳೂರಿಗೆ ಬರ್ತೀನಿ ಡೆಲ್ಲಿಗೆ ಹೋಗ್ತೀನಿ ಚೀನಾಕ್ಕೆ ಹೋಗ್ತೀನಿ ಈ ಥರ ಖರ್ಚು ಮಾಡ್ತಾ ಇದ್ದರೆ ನಮ್ಮ ದೇಶವನ್ನು ಆಳೋದು ಮಾಡಿರತಕ್ಕಂಥ ದುಡ್ಡು ನಮ್ಮದು ದುಡ್ಡು ಎಲ್ಲ ನಾಶ ಮಾಡ್ತಿದ್ದಾರೆ ಬೇರೆ ಬೇರೆ ಉಪಯೋಗಕ್ಕೆ ಬಾರದೆ ಇರೋದಕ್ಕಂತ ಖರ್ಚು ಮಾಡಿದರೆ ನಮ್ಗೆ ಎಲ್ಲಿ ಲಾಭ ಹಾಗಾಗಿ ದಯವಿಟ್ಟು ಸ್ವಾಮಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಆ ಥರ ಬೇರೆ ಕಡೆ ಟ್ರಿಪ್ಪು ಹೋಗದೆ ಕಡಿಮೆ ಕೋಟಿ ವೆಚ್ಚಗಳಲ್ಲಿ ಸ್ಟ್ಯಾಚ್ಯು ನಿರ್ಮಿಸೋ ಬದಲು ನಮ್ಮಂಥ ಯುವಕ್ರಿಗೆ ಯಾವ್ದಾದ್ರು ಒಂದು ಅವಕಾಶ ಕೊಟ್ಟರೆ ಒಂದು ಉದ್ಯೋಗ ಕೊಟ್ಟರೆ ಇಲ್ಲ ಉದ್ಯೋಗ ಸೃಷ್ಟಿಸೋ ಕಂಪ್ನಿಯನ್ನು ಕೊಟ್ಟರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಅದೇ ರೀತಿ ಅವ್ರು ಇಷ್ಟಪಡೋ ಸಂಗತಿಗಳೆಂದರೆ ಕೆಲವೊಂದು ಸ್ವತಂತ್ರ ದಿನಾಚರಣೆ ಆಗಲಿ ಗಣರಾಜ್ಯೋತ್ಸವ ಮಕ್ಕಳ ದಿನಾಚರ್ ಆಗಲಿ ಫಸ್ಟು ಪ್ರಿಫರೆನ್ಸು ಟೈಮಿಗೆ ಕೊಡ್ತಾರೆ ಅದೇ ರೀತಿ ನಮ್ಮ ಇಂಡಿಯನ್ ಕಲ್ಚರ್ ಏನಿದೆ ಅದೇ ರೀತಿ ನಡ್ಸ್ಕೊಂಬರ್ತಾರೆ ಭಾರತದ ರಾಷ್ಟ್ರಪತಿಯನ್ನು ಕೂಡ ಹೇಗೆ ಗೌರವದಿಂದ ಕಾಣಬೇಕು ನಾವು ಹೇಗೆ ಸಣ್ಣವ್ರನ್ನ ಹೇಗೆ ಮಾತಾಡ್ಸ್ಬೇಕು ಮತ್ತು ಕಿಸಾನ್ ರೇಡಿಯೋ ಅಂತ ಮಾಡಿದ್ರು ಅದು ಭಾಳ ತುಂಬ ಒಳ್ಳೆಯದಾಯ್ತು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇವಾಕೇಂದ್ರವನ್ನು ತೆಗ್ದಿದ್ದಾರೆ ಈಗ ನಾವು ಡೈರೆಕ್ಟ್ ಅವರಿಗೆ ಕಾಲ್ ಮಾಡಿಬಿಟ್ಟು ಅವ್ರ ಆಫೀಸಿಗೆ ಕಾಲ್ ಮಾಡಿ ನಮ್ಮ ತೊಂದ್ರೆಗಳನ್ನು ಹೇಳ್ಬೋದು ಸಹ ಮತ್ತು ಅವರು ಲಿಟ್ರೇಟ್ಗೂ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ನಮ್ಮ ತೊಂದರೆ ಇದ್ದು ಲೆಟ್ರು ಯಾವುದೇ ಸರ್ಕಾರ ಯಾವುದೇ ಇಲಾಖೆಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ಲಿಲ್ಲ ಅಂದ್ರೂ ನಾವು ಅವರತ್ರ ಅದನ್ನು ಕೊಟ್ಬಿಟ್ಟು ನಾವು ಮಾಡ್ಸಿದ್ರೆ ಡೈರೆಕ್ಟ್ ಈಗ ಪೋಸ್ಟ್ ಮಾಡಿದರು ಡೈರೆಕ್ಟ್ ಪೋಸ್ಟ್ ಹೋಗುತ್ತೆ ಹಾಗಾಗಿ ಅಲ್ಲಿಂದ ರಿಪ್ಲೈ ಕೂಡ ಬರೀತಿದ್ದಾರೆ ಮೊನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂಟನೆ ಕ್ಲಾಸ್ ತರಗತಿ ಹುಡುಗಿ ಕನ್ನಡದಲ್ಲಿ ಕನ್ನಡ ರಾಜ್ಯೋತ್ಸವ ವಿಶೇಷ ಶುಭಾಷಯಗಳನ್ನು ತಿಳ್ಸಿದ್ರೆ ಅವರಿಗೆ ತುಂಬ ಸಂತೋಷ ಆ ಲೆಟ್ರಲ್ಲಿ ರಿಪ್ಲೈ ಬಂದಿದೆ ನನಗೆ ತಲುಪಿದೆ ನಿಮ್ಮ ಕಾಗದ ತುಂಬ ಸಂತೋಷವಾಗಿತ್ತು ನೆಕ್ಸ್ಟ್ ಲೋಕಸಭೆ ಎಲೆಕ್ಷನ್ನಲ್ಲಿ ನಿಮ್ಮ ಊರಿಗೆ ನಾನು ಬಂದೇ ಬರುತ್ತೇನೆ ಆಗ ನಿಮಗೆ ಭೇಟಿ ಮಾಡುತ್ತೇನೆ ಎಂದು ಹೇಳಿದರು ಮತ್ತು ನನಗೆ ನರೇಂದ್ರ ಮೋದಿಯವರು ಸಿಕ್ಕಾಗ ನಾನು ಅವರಿಗೆ ಹೇಳದು ಒಂದೇ ಇದೇ ಥರ ನಮ್ಮ ಇಂಡ್ಯಾವನ್ನು ಡೆವಲಪ್ ಮಾಡಿ ಬೇರೆ ಬೇರೆ ದೇಶಗಳಲ್ಲಿ ಭಿಕ್ಷೆ ಬೇಡುವ ಸ್ಥಾನದಿಂದ ಇಳಿದು ಈಗ ಎಲ್ಲ ದೇಶಗಳಿಗೆ ಅನ್ನ ಹಾಕುವ ರೀತಿ ನೀವು ಬೆಳೆಸಿದ್ದೀರಿ ಇದು ನನಗೆ ತುಂಬ ಇಷ್ಟವಾಯಿತು ಹೀಗೆ ಮುಂದುವರ್ಸ್ಕಂಡು ಹೋಗಿರಿ ಅಂತ ಹೇಳ್ತಾ ನಾನು ನಿಮಗೆ ಶುಭಾಷಯಗಳನ್ನು ಕೋರುತ್ತಿದ್ದೇನೆ